ಹಿಂದೆ ದೂರವಾಣಿ ಸನ್ ದೂರವಾಣೀಲೇ ಎಲ್ಲ ಮಾತಾಡ್ತಾ ಇದ್ದರು ಅದು ಟೇಬಲ್ ಮೇಲಿಟ್ಕೊಂಡು ಅಲ್ಲೇ ಹೋಗಿ ಮಾತಾಡೋವಂಥದ್ದಿತ್ತು ಈಗ ಈ ಮೊಬೈಲ್ ಬಂದಮೇಲೆ ಬಹಳ ಅನುಕೂಲ ಆಯಿತು ನಾವು ಎಲ್ಲಿ ಬೇಕಾರು ಇಟ್ಕೋಬೋದು ಪಾಕೇಟ್ಲಿಟ್ಕೋಬೋದು ಈ ಬ್ಯಾಗಲ್ಲಿ ಇಟ್ಕೋಬೋದು ಹೀಗೆ ಈ ಮೊಬೈಲ್ ಬಂದಮೇಲೆ ಬಹಳ ಅನುಕೂಲ ಆಯಿತು ಆದರೂ ನಿಜ ಯಾಕೆ ನಮ್ಮ ಕೈಯಲ್ಲೇ ಅಂಗೈಯಲ್ಲೇ ಅರಮನೆ ಅಂತಾರಲ್ಲ ಹಾಗೆ ಅಂಗೈಯಲ್ಲೇ ನಾವು ಏನು ಬೇಕಾದ್ರೂ ಅದ್ರಲ್ಲಿ ನೋಡ್ಬೋದು ಏನು ಬೇಕಾದ್ರು ಮಾಡ್ಬೋದು ಕ್ಯಾಲ್ಕ್ಯುಲೇಷನ್ ಮಾಡಬೇಕಾ ಇಲ್ಲ ಇನ್ಫಾರ್ಮೇಶನ್ ನೋಡಬೇಕಾ ಇಲ್ಲ ಅದರಲ್ಲಿ ಸ್ಟೋರ್ ಮಾಡ್ಕೊಬೇಕಾ ಸೇವ್ ಮಾಡ್ಕೋಬೇಕಾ ದೂರ್ವಾಣಿಲಿ ಮಾತಾಡಬೇಕಾ ಯಾರ್ಗಾದ್ರೂ ಸರಿ ದೂರವಾಣಿ ನಂಬರ್ ಇದ್ದರೆ ಕೈಯಲ್ಲೇ ಹಿಡ್ಕೊಂಡು ಮಾತಾಡ್ಕೊಂಡು ಓಡಾಡ್ಕೊಂಡು ಮಾಡ್ಬೋದು ಹಾಂ ಗಾಡಿಲಿ ಹೋಗುವಾಗ ಕೂಡ ಇದು ಮಾಡ್ಕೊ ಇದೆಲ್ಲ ರೆವಲ್ಯೂಷನ್ ಚೆನ್ನಾಗಿದೆ ನಾವು ಮೊಬೈಲ್ನಲ್ಲೇ ಇವತ್ತಿನ ದಿನ ಹಣಾನು ಕೂಡ ಕಳಿಸ್ಬೋದು ನಾವು ಏನೇ ವಸ್ತು ತೊಗೊಂಡ್ರು ಕೂಡ ಆ ಆ ಮೊಬೈಲ್ನಲ್ಲೇ ಒಂದು ಮೊಬೈಲ್ ಇದ್ದರೆ ಸಾಕು ಇವತ್ತಿನ ದಿನ ನಾವು ಪಾಕೇಟ್ ಇಟ್ಕೊಂಡು ಹೋಗೋದ್ಬೇಕಾಗಿಲ್ಲ ಡೈರಿ ಇಟ್ಕೊಂಡು ಹೋಗೋದ್ಬೇಕಾಗಿಲ್ಲ ಮೊಬೈಲ್ನಲ್ಲೇ ನಾವು ಎಲ್ಲ ಮಾಡ್ಬೋದು ಇದೆಲ್ಲ ರೆವಲ್ಯೂಷನ್ಸ್ ಆಯಿತು ಇದೆಲ್ಲ ಅನುಕೂಲಗಳಾಯ್ತು ಆದರೆ ಅದರ ಜೊತೆ ಜೊತೆಗೆ ಅನನುಕೂಲಗಳು ಕೂಡ ಹಾಗೇ ಬೆಳೀತಾ ಹೋದವು ಏನು ಅನನುಕೂಲ ಅಂತೀರಾ ಮೊಬೈಲ್ ಇರೋದ್ರಿಂದ ಸಾಕಷ್ಟು ತೊಂದರೆಗಳಾಗ್ತಾ ಇದೆ ಮೊಬೈಲ್ ಇರೋ ಉಪ್ಯೋಗಿಸ್ತಾ ಉಪ್ಯೋ ಉಪಯೋಗ ಶುರು ಆದಮೇಲೆ ಸಾಕಷ್ಟು ಅನನುಕೂಲಗಳು ತೊಂದರೆಗಳಾಗ್ತಿದೆ ಏನು ಅಂತೀರಾ ಈಗ ನೋಡಿ ಮೊಬೈಲನ್ನ ನಾವೆಲ್ಲಿಟ್ಕೊಳ್ತೀವಿ ಸಾಮಾನ್ಯವಾಗಿ ಪಾಕೇಟಲ್ಲಿಟ್ಕೊಳ್ತೀವಿ ಜೇಬು ಜೇಬಲ್ಲಿ ಪ್ಯಾಂಟ್ ಪ್ಯಾಂಟ್ ಹಾಕ್ಕೊಂಡಿದ್ರೆ ಪ್ಯಾಂಟ್ ಜೇಬಲ್ಲಿಟ್ಕೊಂಡಿರ್ತೀವಿ ಆದರೆ ಇದು ಸೂಸುವಂಥ ಒಂದು ವೇವ್ಸ್ ಏನಿದೆ ಅದರಿಂದ ಆರೋಗ್ಯಕ್ಕೆ ಸಾಕಷ್ಟು ಹಾನಿಯಾಗುತ್ತೆ ಅಂತ ಹೇಳ್ತಾರೆ ಈಗ ಎಲ್ಲೆಲ್ಲಿಟ್ಕೊಂಡ್ರೆ ಯಾವ್ಯಾವ ಭಾಗದಲ್ಲಿ ಇದು ತೊಂದರೆ ಆಗುತ್ತೆ ಅನ್ನೋದನ್ನು ಸಾಕಷ್ಟು ಈಗ ಅದರ ಮೇಲೆ ಅಧ್ಯಯನ ಮಾಡಿದ್ದಾರೆ ಈಗ ನಾವು ಸಾಮಾನ್ಯವಾಗಿ ಪ್ಯಾಂಟಲ್ಲಿ ಇಟ್ಕೊಂಡ್ರೆ ನರ ನರಮಂಡಲಗಳು ಅಂದರೆ ಮ ನ ತೊಡೆಯ ಮಾಂಸಖಂಡಗಳಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆಮೇಲೆ ನಾವು ಮಲ್ಕೊಳೊವಾಗ ಜೊತೆಲೇ ಇಟ್ಕೊಳ್ತೀವಿ ಅಂತ ಇಟ್ಕೊಳ್ಳಿ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ ಯಾವುದೊ ಒಂದು ಕಾಲ್ ಬಂತು ಅಥವಾ ಏನೋ ಒಂದು ನೋಡ್ತಾ ಇದ್ವಿ ಮೊಬೈಲ್ನಲ್ಲಿ ಅದನ್ನು ಪಕ್ಕದಲ್ಲೇ ಇಟ್ಕೊಂಡು ಮಲ್ಕೊಳ್ತೀವಿ ನಿದ್ದೆ ಬಂದ್ಬಿಡುತ್ತೆ ಮಲ್ಕೊಂಬಿಡ್ತೀವಿ ಆವಾಗ ನಮ್ಮ ಬ್ರೈನ್ ಹತ್ತಿರ ಮೊಬೈಲ್ ರಾತ್ರಿಯೆಲ್ಲ ಇರೋದ್ರಿಂದ ಎಷ್ಟು ತೊಂದರೆ ಆಗುತ್ತೆ ಅಂದರೆ ಮೊಬೈಲ್ ಮೆದುಳಿನಲ್ಲಿ ಸಾಕಷ್ಟು ತೊಂದರೆಗಳಾಗತ್ತೆ ಮೊಬೈಲಿಂದ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ ಮತ್ತೆ ಮಾಂಸಖಂಡಗಳು ನರಮಂಡಲಗಳು ನಮ್ಮ ಮೆದುಳಿನಲ್ಲಂತೂ ಎಷ್ಟು ನರ್ವ್ಸ್ ಇದೆ ಅಥವಾ ಎಷ್ಟು ಒಂದು ರಕ್ತ ಸಂಚಲನ ಆಗುವಂಥ ಒಂದು ಕೆಪಾಸಿಟಿ ಇದೆ ಅಂದರೆ ಅದರ ಮೇಲೆ ಇದು ಪರಿಣಾಮ ಬೀರುತ್ತೆ ಮೊಬೈಲು ನಾವು ಎಷ್ಟು ಅನುಕೂಲ ಇದೆಯೋ ಅಷ್ಟೇ ಅನನುಕೂಲ ಇದೆ ಇದು ಚಾರ್ಜ್ಗೆ ಹಾಕಿರ್ತೀವಿ ಚಾರ್ಜಲ್ಲೆನಾದ್ರೂ ವ್ಯತ್ಯಾಸ ಆದರೆ ಆ ಮೊಬೈಲೇ ಎಕ್ಸ್ಪ್ಲೋರ್ಡ್ ಆಗುವಂಥ ಚಾನ್ಸಸ್ ಇದೆ ಸೊ ಇದು ಆರೋಗ್ಯದ್ ಮೇಲೂ ದುಷ್ಪರಿಣಾಮ ಬೀಳುತ್ತೆ ಮತ್ತು ಇದು ಚಾರ್ಜ್ಗೆ ಹಾಕಿದಾಗ ಕೂಡ ಬಹಳ ಹುಷಾರಾಗಿರಬೇಕು ನಾವು ಚಾರ್ಜ್ಗೆ ಹಾಕಿ ಮಾತಾಡ್ಲೇಬಾರ್ದು ಚಾರ್ಜ್ಗೆ ಹಾಕಿದಾಗ ಅದ್ರಲ್ಲೂ ಕಡಿಮೆ ಚಾರ್ಜ್ ಇರುತ್ತೆ ಅಂತಿಟ್ಕೊಳ್ಳಿ ಈಗ ಒಂದು ಹತ್ತು ಪರ್ಸೆಂಟ್ ಇರುತ್ತೆ ಅಂತ ಇಟ್ಕೊಳ್ಳಿ ಹತ್ತು ಪರ್ಸೆಂಟ್ ಇದ್ದಾಗ ನಾವು ಚಾರ್ಜಿಗೆ ಹಾಕಿದರೆ ಅದರ ವೇವ್ಸ್ ತುಂಬ ಜೋರಾಗಿರುತ್ತಂತೆ ಯಾಕಂದರೆ ಚಾರ್ಜ್ ಆಗ್ತಿತ್ತು ಫುಲ್ ಕರೆಂಟ್ ಪಾಸ್ ಆಗ್ತಾ ಇರುತ್ತಲ್ಲ ಸೊ ಈಗ ತೊಂಬತ್ತೈದು ಪರ್ಸೆಂಟ್ ಆಗಿದ್ದಾಗ ನಾವು ಚಾರ್ಜ್ ಮಾಡುವುದಕ್ಕೂ ಐದು ಪರ್ಸೆಂಟ್ ಇರುವಾಗ ಚಾರ್ಜ್ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ಆದ್ದರಿಂದ ಮೊಬೈಲ್ ಕಂಪೆನಿಗಳೇ ಏನು ಹೇಳ್ತಾರೆ ಅಂದರೆ ಚಾರ್ಜ್ಗೆ ಹಾಕೋವಾಗ ದಯವಿಟ್ಟು ಅದನ್ನು ಉಪಯೋಗ್ಸ್ಬೇಡಿ ಕಾಲ್ ಮಾಡಬೇಡಿ ಅದರಿಂದ ತೊಂದರೆಗಳಾಗುತ್ತೆ ಆವಾಗ ಮ್ಯಾಕ್ಸಿಮಮ್ಮ ತೊಂದರೆಗಳಾಗುತ್ತೆ ಅಂತಾರೆ ಈಗ ಮೊಬೈಲ್ ಉಪ್ಯೋಗ್ಸೋವಾಗ ಒಂದು ಶಿಸ್ತು ಅವರು ಹೇಳಿದಾರೆ ಆದಷ್ಟು ಬಲಗಡೆ ಕಿವಿಯಲ್ಲಿ ಉಪಯೋಗಿಸಿ ಅಂತ ಹೇಳಿದಾರೆ ಯಾಕಪ್ಪ ಅಂದರೆ ಬಲಗಡೆ ಕಿವಿಯಲ್ಲಿ ಉಪಯೋಗಿಸಿದರೆ ಮೆದುಳಿಗೆ ಹೆಚ್ಚಿನ ತೊಂದರೆ ಆಗುತ್ತೆ ಹಾನಿ ಆಗುತ್ತೆ ಅನ್ನೋದನ್ನು ಅಧ್ಯಯನಗಳಿಂದ ಕಂಡ್ಹಿಡ್ದಿದ್ದಾರೆ ಪ್ರೂವ್ ಮಾಡಿದ್ದಾರೆ ಸಾ ಇದು ಮಾಡಿದ್ದಾರೆ ಹಾಗಾಗಿ ನಾವು ಕಾಲ್ ಬಂದಾಗ ಎಡಗಡೆ ಕಿವಿಯಲ್ಲಿ ಮಾತ್ರ ಇಟ್ಕೊಂಡು ಕೇಳಬೇಕು ಅಂತ ಹೇಳ್ತಾರೆ ಇನ್ನೂ ಸೇಫ್ಟಿ ಬೇಕು ಅಂದರೆ ಅದನ್ನು ಎಲ್ಲಾದ್ರೂ ದೂರ ಇಟ್ಟು ಈಗೆಲ್ಲ ಕಿವೀಲಿ ಅದರ ಇದನ್ನು ಇಟ್ಕೊಳೋವಂತದ್ದಿರುತ್ತೆ ಹಿಯರಿಂಗ್ಸು ಅದನ್ನು ಹಾಕ್ಕೊಂಡು ನೋಡೋವಂಥದ್ದು ಉತ್ತಮ ಅಂತ ಹೇಳಿ ಹೇಳ್ತಾರೆ ಅಥವಾ ಈ ಸ್ಪೀಕರ್ಸ್ ಬಂದಿದೆ ಈಗೆಲ್ಲ ಸ್ಪೀಕರ್ ಹಾಕಿ ದೂರ ಇಟ್ಟು ಅದನ್ನು ಮಾತಾಡೊದಾಗಲಿ ಅದ್ರಲ್ಲಿ ಹಾಡು ಕೇಳೋದಾಗಲಿ ಮಾಡೋದು ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ಮೊಬೈಲನ್ನ ನಾವು ಸರಿಯಾಗಿ ತಿಳ್ಕೊಳ್ದೇ ಉಪ್ಯೋಗ್ಸಿದ್ರೆ ಸಾಕಷ್ಟು ಅನನ್ಕೂಲಿದೆ ಅಷ್ಟೇ ಅಲ್ಲ ಇದರಿಂದ ಎಷ್ಟೋ ಸಂಬಂಧಗಳು ಹಾಳಾಗುತ್ತೆ ಸಂಬಂಧಗಳು ಹಾಳಾಗೋಗುತ್ತೆ ಆಮೇಲೆ ಸಾಕಷ್ಟು ಇದರಲ್ಲಿ ಮಕ್ಕಳಿಗಂತೂ ಕೊಡ್ಲೇಬಾರ್ದು ಮಕ್ಕಳಿಗಂತೂ ಇನ್ನೂ ಹೆಚ್ಚಿನ ತೊಂದರೆ ಆಗುತ್ತೆ ಅದರಲ್ಲೂ ಯುವಕರಿಗೆ ಕಾಲೇಜು ಮಕ್ಕಳಿಗೆ ಇದನ್ನು ಕೊಡೋದ್ರಿಂದ ಅವರು ಸಂಬಂಧಗಳು ಹಾಳಾಗತ್ತೆ ಅವರು ಕೆಟ್ಟ ಕೆಟ್ಟ ಯೋಚನೆಗಳು ಯಾಕೆಂದರೆ ಒಳ್ಳೆದೆಷ್ಟಿದೆಯೋ ಮೊಬೈಲ್ನಲ್ಲಿ ನೋಡೋದಕ್ಕೆ ಕೆಟ್ಟದ್ದು ನೋಡಕ್ಕೂ ಅಷ್ಟೇ ಅವ್ಕಾಶ್ಗಳಿರೋದ್ರಿಂದ ಅಲ್ಲಿ ಹುಡುಗ್ರು ಕೆಡೋಂಥ ಸಾಧ್ಯತೆ ಇರತ್ತೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಒಂದು ಗ್ರಹಿಸುವಷ್ಟು ಶಕ್ತಿ ಇರೋದಿಲ್ಲ ಸೊ ಅವ್ರಿಗೆ ಕೆಟ್ಟದು ನೋಡಿದಾಗ ಓಹ್ ಅದನ್ನು ಇನ್ನೂ ಹೆಚ್ಚಿಗೆ ನೋಡಬೇಕು ಹೆಚ್ಚಿಗೆ ನೋಡಬೇಕು ಅನ್ನೋ ಒಂದು ಹಂಬಲ ಶುರು ಆಗೋಗುತ್ತೆ ಆಮೇಲೆ ಈಗ ನೋಡಿ ನೋಡಿ ಅದೇ ಅಡಿಕ್ಟ್ ಆಗ್ತಾರೆ ಮೊಬೈಲು ಅಡಿಕ್ಟ್ ಆಗೋಗ್ತಾರೆ ಸೊ ಇದು ಅನನುಕೂಲ ಆಯಿತು ಅಡಿಕ್ಟ್ ಆಗೋದ್ರೆ ಮೊಬೈಲಿಂದ ಸಾಕಷ್ಟು ತೊಂದರೆಗಳಾಗುತ್ತೆ ಬೇರೆ ಯಾವುದ್ರಲ್ಲೂ ಆಸಕ್ತಿ ಇರಲ್ಲ ಮೊಬೈಲಿಂದ ಅದನ್ನೇ ನೋಡ್ತಾ ನೋಡ್ತಾ ನೋಡ್ತಾ ಎಷ್ಟು ಹೊಂದಿಕೆ ಆಗೋಗುತ್ತೆ ಅಥವಾ ಎಷ್ಟು ಅಡಿಕ್ಟ್ ಆಗ್ತಾರೆ ಅಂದರೆ ವ್ಯಸನಿಗಳಾಗ್ತಾರೆ ವ್ಯಸನಿಗಳಾಗೋಗ್ತಾರೆ ಮೊಬೈಲ್ ಬಿಟ್ಟು ಇರೋದಕ್ಕಾಗೋದೇ ಇಲ್ಲ ಅವರಿಗೆ ಆ ಥರ ಒಂದು ಸಂದರ್ಭ ಆಗೋಗುತ್ತೆ ಆರೋಗ್ಯ ಹಾಳಾಗುತ್ತೆ ಮನಸ್ಸು ಕೆಡುತ್ತೆ ಸೊ ಈ ಥರ ಮೊಬೈಲ್ನಲ್ಲಿ ಎಷ್ಟು ಉಪಯೋಗ ಇದೆಯೋ ಅದರ ಹತ್ತರಷ್ಟು ಅನನುಕೂಲ ಕೂಡ ಇದೆ ಇದರಲ್ಲಿ ಹಾಗೇನೇ ನಾವು ಮೊಬೈಲ್ ಉಪಯೋಗಿಸುವಾಗ ಭಾಳ ಎಚ್ಚರಿಕೆಯಿಂದ ಇರಬೇಕು ನಾವು ಆದಷ್ಟು ಅದನ್ನು ನಮ್ಮ ಪರ್ಸಲ್ಲೋ ಎಲ್ಲೋ ದೂರ ಇಟ್ಟು ನಾವು ಚಲಿಸೋವಾಗ ಕೂಡ ಅದನ್ನು ದೂರ ಇಟ್ಕೊಬೇಕು ಅಂತಾರೆ ಇವತ್ತಿನ ದಿನ ಈ ಹೆಣ್ಮಕ್ಳಿರ್ಬೋದು ಗಂಡ್ಮಕ್ಳಿರ್ಬೋದು ಉಪ್ಯೋಗ್ಸೋವಾಗ ತಕ್ಷಣ ಅವರ ನಂಬರ್ ತಗೊಳೋದು ಅವ್ರ ಹತ್ರ ಕೆಟ್ಟದಾಗಿ ಮಾತಾಡೋದು ಈ ಥರದ್ದೆಲ್ಲ ಆಗತ್ತೆ ಎಷ್ಟೋ ಮನೆಗಳು ಹಾಳಾಗಿವೆ ಇದರಿಂದ ಎಷ್ಟೋ ಹುಡುಗ ಹುಡುಗಿಯರು ಇದರಿಂದ ಹಾಳಾಗಿದ್ದಾರೆ ಇದ್ರಲ್ಲಿ ಸಾಕಷ್ಟು ಕೆಟ್ಟದ್ದು ನೋಡೋವಂಥ ಅವಕಾಶಗಳಿರುತ್ತೆ ಹಾಗಾಗಿ ಇದರಲ್ಲಿ ನಾವು ಒಳ್ಳೆದಕ್ಕಿಂತ ಹೆಚ್ಚಿಗೆ ಅದನ್ನು ಉಪಯೋಗಿಸೋ ರೀತಿ ಗೊತ್ತಿಲ್ಲ ಅಂದರೆ ಹೆಚ್ಚಿನ ಅನನುಕೂಲಾನೇ ಆಗುತ್ತೆ ಹೆಚ್ಚಿನ ಒಂದು ತೊಂದರೆನೇ ಆಗತ್ತೆ ಮಾ ಆದರೆ ಎಷ್ಟು ಅನುಕೂಲ ಇದೆಯೋ ಅಷ್ಟೇ ಅನನುಕೂಲ ಕೂಡ ಇದೆ ಇದರಿಂದ ಹಾನಿ ಎಷ್ಟಾಗುತ್ತೆ ಕಣ್ಣಿಗೆ ತೊಂದರೆ ಆಗುತ್ತೆ ನಾವೊಂದೇ ಸಮ ಮೊಬೈಲ್ ನೋಡ್ತಾ ಇದ್ದರೆ ಅದರ ವೇವ್ಸ್ ಕಣ್ಣಿಗೆ ಒಂದೇ ಸಮ ಬೀಳ್ತಾ ಇದ್ದರೆ ಕಣ್ಣು ಕೂಡ ಹಾಳಾಗತ್ತೆ ಮತ್ತು ಒಂದೇ ಸಮ ಅದರಲ್ಲಿ ಕೇಳ್ತಾ ಇದ್ದರೆ ನಮ್ಮ ಮೆದುಳು ಕೂಡ ತೊಂದರೆ ಆಗತ್ತೆ ಸೊ ಹಾಗಾಗಿ ನಾವು ಅದನ್ನು ನೋಡಬೇಕಾದ್ರೂ ಅದರ ಮೇಲೆ ಸ್ಕ್ರೀನ್ ಹಾಕ್ಕೋಬೇಕಾಗುತ್ತೆ ಪ್ರೊಟೆಕ್ಟಿವ್ ಸ್ಕ್ರೀನ್ಗಳು ಹಾಕೋಬೇಕಾಗುತ್ತೆ ಸೊ ಹೀಗೆ ನಾವು ಮೊಬೈಲ್ಲಿ ಸಾಕಷ್ಟು ಅನನ್ಕೂಲಗಳಿದೆ ಮೊಬೈಲಿಂದ ಎಷ್ಟು ಅನುಕೂಲ ಇದೆಯೋ ಅದಕ್ಕಿಂತ ಹೆಚ್ಚಿನ ಅನನುಕೂಲಗಳು ಮೊಬೈಲಲ್ಲಿದೆ ಮೊಬೈಲು ಇವತ್ತಿನ ದಿನ ಹ್ಯಾಗೆ ಉಪ್ಯೋಗ್ಸೋದು ಅನ್ನೋದು ಗೊತ್ತಿಲ್ಲ ಅಂದರೆ ಎಷ್ಟು ಅನನುಕೂಲ ಎಷ್ಟು ಅಚಾತುರ್ಯ ಆಗುತ್ತೆ ಎಷ್ಟು ತೊಂದರೆಗಳಾಗತ್ತೆ ಇದರಿಂದ ನಾವು ಇಡೀ ಸಮಾಜದಲ್ಲಿ ಇದು ಸಾಕಷ್ಟು ತೊಂದರೆ ಮಾಡ್ತಾಯಿದೆ ಹಿಂದಿನ ಕಾಲದಲ್ಲಿ ಮೊಬೈಲ್ಗಳು ಇರಲಿಲ್ಲ ಆವಾಗ ಚೆನ್ನಾಗೇ ಇದ್ವಿ ಇದರಲ್ಲಿ ಏನು ಕಮ್ಯುನಿಕೇಷನ್ ಮಾಡ್ಬೋದ ಕೆಟ್ಟ ಕಮ್ಯುನಿಕೇಷನ್ ಆದ್ರೂ ಅಷ್ಟೇ ತೊಂದರೆಗಳಾಗತ್ತೆ ಹಾಂ ಹಾಗಾಗಿ ನಾವು ಮೊಬೈಲು ಉಪಯೋಗಿಸುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು ಅದರಲ್ಲೂ ಚಾರ್ಜ್ಗೆ ಹಾಕ್ದಾಗ ಮಲ್ಕೊಳ್ಳೋವಾಗಂತೂ ನಾವು ಕಡೇ ಪಕ್ಷ ಏನು ಹೇಳಿದಾರೆ ಅಂದರೆ ನಾವು ನಾಲ್ಕು ಅಡಿ ದೂರ ಆದರೂ ಇರಬೇಕು ಅಂತ ಹೇಳಿ ಹೇಳ್ತಾರೆ ಚಾರ್ಜ್ ಮಾಡುವಾಗಂತೂ ಇನ್ನೂ ಸಾಕಷ್ಟು ದೂರ ಇಡಬೇಕು ಅಂತ ಹೇಳ್ತಾರೆ ಇಲ್ಲಾಂದರೆ ಆರೋಗ್ಯದ ಮೇಲೆ ಮತ್ತು ಮೆದುಳಿನ ಮೇಲೆ ಸಾಕಷ್ಟು ಅನನುಕೂಲ ಆಗತ್ತೆ ಆರೋಗ್ಯಕ್ಕೆ ತೊಂದರೆ ಉಂಟಾಗತ್ತೆ ಮೆದುಳಲ್ಲಿ ಕೂಡ ಸಾಕಷ್ಟು ನರಮಂಡಲಗಳು ಹಾಳಾಗತ್ತೆ ಅಂತ ಸಾಕಷ್ಟು ವಿಜ್ಞಾನಿಗಳು ಇದನ್ನು ಮಾಡ್ತಾನೆ ಇದ್ದಾರೆ ಕಂಡ್ಹಿಡೀತಾನೇ ಇದ್ದಾರೆ ಹಾಗಿರೋದ್ರಿಂದ ಆದಷ್ಟು ಮೊಬೈಲ್ಗಳನ್ನ ಮಕ್ಳಿಗೆ ಕೊಡೋದನ್ನು ಅವಾಯ್ಡ್ ಮಾಡಬೇಕು ಎಳೆಯ ಮಕ್ಳಿಗೆ ಗೊತ್ತಿರೋದಿಲ್ಲ ಅವನ್ನ ಯಾವ್ಯಾವ್ದೋ ಒತ್ತೋದು ಅದರಲ್ಲಿ ತೊಂದರೆಗಳಾಗೋದು ಹೀಗೆಲ್ಲ ಇರುತ್ತೆ ಆಮೇಲೆ ಯುವಕ ಯುವತಿಯರು ಕೂಡ ಇದನ್ನು ಹೆಚ್ಚಿಗೆ ಕೊಡಬಾರದು